ನಾವು ನಮ್ಮ ಭಾರತ ದೇಶದಾಗ ಹಬ್ಬ ಮಾಡ್ತೀವಿ ಕರ್ನಾಟಕದಾಗ ಹಬ್ಗಳಂತ ಬಂದರೆ ನಾವು ಯಾ ಯಾವ ಹಬ್ಬಕ್ ಯಾವುದು ಅಡುಗೆ ಮಾಡೋದ್ ಅಂತಂದೇಳಿ ಮಾಡ್ತೀವಿ ದಸರಾ ದಸರಾ ಅಂತ ಬಂದರೆ ಹೋಳ್ಗೆ ಮಾಡ್ತೀವಿ ಹೋಳ್ಗಿ ಹಪ್ಳ ಆಮೇಲೆ ಕರಿಗಡಬು ಮತ್ತು ಸಂಡಿಗೆ ಅನ್ನ ಹೋಳ್ಗಿ ಸಾರು ಹೋಳ್ಗೆ ಸಾರಂತ ಮಾಡ್ತೀವಿ ಚೆನ್ನಾಗಿ ಇರ್ತೈತದು ಬೇಳೆ ಕುಚ್ಚಿ ಕಟ್ಟು ಅದ್ರ ಸಾರು ಮಾಡ್ತೀವಿ ಮತ್ತು ಹೋಳ್ಗೇಕ ತುಪ್ಪ ಸ್ಪೆಷಲ್ಲಾಗಿ ಹಬ್ದಾಗ ಹೋಳ್ಗಿ ಅಂತ ಮಾಡಿದ್ರೆ ತುಪ್ಪಂತೂ ನಮಗೆ ಕಾ ಇರೋ ಮಾಡ್ತೀವಿ ತಗಂಡು ಬರ್ತೀವಿ ಅಂಗಡ್ಯಾಗಿಂದು ಇದು ಆಮೇಲೆ ಬದ್ನೇಕಾಯಿ ಮಾಡ್ತೀವಿ ಹಬ್ಬ ದಸರಾ ಹಬ್ದಾಗ ಅವೆಲ್ಲ ಐಟಮ್ ಮಾಡ್ತೀವಿ ಮತ್ತು ಹಬ್ದಾಗ ಮಾತ್ರ ನಾವು ಹೋಳ್ಗೆ ಹಬ್ಬಗಳಾಗ ಹಬ್ಬ ಹೋಳ್ಗೆ ಮಾಡ್ತೀವಿ ಆಮೇಲೆ ಯುಗಾದಿ ಯುಗಾದಿ ಅಂದರೆ ಬೇವು ಬೆಲ್ಲ ಮಾಡ್ತೀವಿ ಬೇವು ಅಂದ್ರೆ ಮಾ ಬೇವಿನ ಎಲೆ ಹೂವು ಅದರಲ್ಲಿ ಮತ್ತು ಕಲ್ಸಕ್ರೆ ಮತ್ತು ಮಾವು ಇದು ಮಾವ್ನ ಹ ಮಾವಿನಣ್ಣು ಆಮೇಲೆ ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಮತ್ತು ಅವೆಲ್ಲ ಹಾಕಿ ಬೇವು ಬೆಲ್ಲ ಅಂತಂದೇಳಿ ಮಾಡ್ತೀವಿ ಆಮೇಲೆ ಬೇವು ಬೆಲ್ಲ ಅಂತಂದು ಇನ್ನೊಂದು ಬರ್ತದೆ ಬೆಲ್ಲ ಆಮೇಲೆ ಬೇವಿನ ಪುಡಿ ಅಂತ ಬರ್ತೈತಿ ಅದನ್ನು ಹಾಕಿ ಕಲಿಸಿ ಪುಡಿ ಪುಡಿ ವ ಸಂಪ್ರದಾಯ ಪ್ರಕಾರ ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಬೇವು ಬೆಲ್ಲ ಅಂತಂದು ಹೇಳಿ ಯುಗಾದಿ ಹಬ್ಬಕ್ ಅದನ್ನ ಮಾಡ್ತೀವಿ ವಿಶೇಷವಾಗಿ ಯುಗಾದ್ಯಾಗ ಬೇವು ಬೆಲ್ಲ ಕೊಟ್ಟು ಮನೆ ಮನೆಗೆ ಹೋಗಿ ಸಂಭ್ರಮದಿಂದ ಕೊಟ್ಟುಬರ್ತೀವಿ ಸಂ ಹೋಗಿ ಮನೆ ಮನ್ಯಾಗ ಸಂಬಂಧಿಕರಿಗೆ ಮತ್ತು ಅಕ್ಕ ಪಕ್ಕ ಮನೆಯವರಿಗೆ ಕೊಟ್ಟುಬರ್ತೀವಿ ಆಮೇಲೆ ಪಂಚಮಿ ನಾಗರ ಪಂಚಮಿ ಅಂತ ಬರ್ತೈತಿ ವರ್ಷಕ್ಕೆ ಒಂದ್ಸರಿ ನಾಗರ ಪಂಚಮಿಯಲ್ಲಿ ಚೌತಿ ನಾಗರ ಪಂಚಮಿ ಅಂತ ಬಂದಾಗ ಸಜ್ಜೆ ರೊಟ್ಟಿ ಮಾಡ್ತೀವಿ ಆಮೇಲೆ ಎಳ್ಳಿನ ಪುಡಿ ಮಾಡ್ತೀವಿ ಆಮೇಲೆ ಶೇಂಗಾ ಕಡಲೆ ಎಳ್ಳು ಹಾಕಿ ಬೆಲ್ಲದಿನ ಬೆಲ್ಲ ಪಾಕ ಹಾಕಿ ಉಂಡೆ ಕಟ್ತೀವಿ ವಿಶೇಷ ಅಂದ್ರೆ ಜ್ ಉಂಡೆ ಕಟ್ತೀವಿ ಆಮೇಲೆ ಅಕ್ಕಿ ಗಾರಿಗೆ ಅಂತ ಮಾಡ್ತೀವಿ ಅಕ್ಕಿಯೇನೆ ಮೂರು ದಿನ ನೆನೆ ಹಾಕಿ ಬೆಲ್ಲ ಪಾಕ ಹಾಕಿ ಅಕ್ಕಿಗಾರಿಗೆ ಅಂತ ಮಾಡ್ತೀವಿ ವಿಶೇಷ ಅದು ನಾಗರ ಪಂಚಮಿಗೆ ಅಕ್ಕಿಗಾರಿಗೆ ಮಾಡಿ ಮಾಡ್ಕೊಂಡ್ ತಿಂತೀವಿ ಆಮೇಲೆ ಮೊಹರಂ ಮೊಹರಂ ಅಂತಂದೇಳಿ ಹಬ್ದಾಗ ವಿಶೇಷ ಅಂದರೆ ಮಾದಲಿ ಅಂತ ಮಾಡ್ತೀವಿ ಅದು ಗೋಧಿ ಹಿಟ್ಟಿನ ಹಿಟ್ಟು ನೆನೆಕ್ಕಿ ಒಂದು ಐದು ನಿಮಿಷ ಬಿಟ್ಟು ಆ ಹಿಟ್ಟು ಚಪಾತಿ ಥರ ಮಾಡಿ ಬೆಯಸ್ತಿ ಬೆಯ್ಸಿ ಅದನ್ನು ಸಣ್ಣಗೆ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಆಮೇಲೆ ಅದಕ್ಕೆ ಬೆಲ್ಲ ಕಲಸಿ ಆಮೇಲೆ ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಹಾಕಿ ಆಮೇಲೆ ಅದಕ್ಕೆ ಹುರಿ ಕಡ್ಲೆ ಕಡಲೆ ಅಂತಂದೇಳಿ ಕಲಸಿ ಮಾದಲಿ ಅಂತ ಮಾಡ್ತೀವಿ ದೇವರಿಗೆ ಅದು ಮೊಹರಂ ಹಬ್ದಾಗ ದೇವರಿಗೆ ನಾವು ಎಡೆ ಹಾಕಿ ಪೂಜೆ ಮಾಡೋದು ಆಮೇಲೆ ಬೆಲ್ಲದ ಹಾಲಂತ ಮಾಡ್ತೀವಿ ಬೆಲ್ಲ ನೆನೆ ಹಾಕಿ ಅದನ್ನು ಹೊಸಾದು ಒಂದು ಗ ಮಡಿಕೆ ತಗೊಂಬಂದು ಅದರಲ್ಲಿ ಬೆಲ್ಲದ ಬೆಲ್ಲ ನೆನೆ ಹಾಕಿ ಅದಕ್ಕೆ ಸೊಪ್ಪು ಶುಂಠಿ ಏಲಕ್ಕಿ ಆಮೇಲೆ ಕಾಮ ಕಸ್ತೂರಿ ಬೀಜ ಆಮೇಲೆ ಕಾಮ ಕಸ್ತೂರಿ ಎಲೆ ಹಾಕಿ ಅದನ್ನು ಬೇವು ಬೆರ ಇದು ಬೆಲ್ದ ಹಾಲ್ ಅಂತಂದೇಳಿ ಮಾಡ್ತೀವಿ ಬೆಲ್ದ ಹಾಲ್ ಅಂತಂದೇಳಿ ಮಾಡಿ ಬ ಕ್ ಇದು ಮಾದಲಿನ ಬೆಲ್ದ ಹಾಲನ್ನ ದೇವ್ರಿಗೆ ಓದಿಸ್ಕೊಂಬಂದು ಮನೆಗೆಲ್ಲ ತಿಂತೀವಿ ಮತ್ತು ಮೊಹರಂ ಹಬ್ದಾಗ ಮತ್ತು ಅದು ವಿಶೇಷ ಆಮೇಲೆ ಪಲಾವು ಪಲಾವು ಚಿಕನು ಆ ಹಬ್ದಾಗ ಮಾಡ್ತೀವಿ ಅದು ಮೊಹರಂ ಹಬ್ದಾಗ ಪಲಾವು ಚಿಕನೂ ವಿಶೇಷವಾದ ಮಾಡ್ಕಂಡು ತಿಂತೀವಿ ಆಮೇಲೆ ಇನ್ನು ಮತ್ತೆ ಗೌರಿ ಹುಣ್ಣಿಮೆ ಗೌರಿಹುಣ್ಣಿಮೆ ಅಂದರೆ ನಾವು ನಮ್ಮ ಗಂಡನ ಮನೆಯಿಂದ ತವ್ರು ಮನಿಗೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಅಮ್ಮ ಅಮ್ಮ ಹೊಸ ಸೀರೆ ತಂದಿರ್ತಾಳೆ ಹೊಸ ಸೀರೆ ತ ಉಟ್ಕೊಂಡು ಮತ್ತು ಬಳೆ ಹಾಕ್ಸ್ಕತೀವಿ ಬಳೆ ಹಾಕ್ಸ್ಕೊಂಡು ಮತ್ತೆ ಹೂವ ಹೆಣೀತಾಳ ಅಮ್ಮ ಬೇರೆ ತಾನೇ ತನ್ನ ಕೈಯಾರೆನೆ ಹೆಣೆದು ಹೂವ ರೆಡಿ ಮಾಡ್ತಾಳೆ ನಮ್ಮನ್ನು ಮತ್ತೆ ನಾವು ಆಮೇಲೆ ಸಕ್ಕರೆ ಆರತಿ ತಂದಿರ್ತಾರೆ ಹೋಗಿ ಸಕ್ಕರೆ ಆರತಿ ಗೌರಮ್ಮಗೆ ಹೋಗಿ ಬೆಳಿಕ್ಯಂಡು ಬಂದು ಮತ್ತೆ ಮನ್ಯಾಗ ಮನ್ಯಾಗ ಬೆಳಗ್ತೀವಿ ಮನ್ಯಾಗ ಬೆಳಗಿ ಆಮೇಲೆ ಮನೇಯ ವ ಮತ್ತು ದೇವ್ರಿಗೆ ಬೆಳಗ್ತೀವಿ ಬಾಗಿಲಿಗೆ ಬೆಳಗ್ತೀವಿ ಗೌರಿ ಹಬ್ದಾಗ ಆಮೇಲೆ ಗೌರಿ ಎಲ್ಲರೂ ಮದುವೆ ಇದು ಹಬ್ಬದ ಊಟ ಮಾಡಿ ಮತ್ತೆ ಹೊರಗ್ ಬಂದು ಖುಷಿಯಿಂದ ಎಲ್ಲರೂ ಮಾತಾಡ್ತೀವಿ ನಗುತೀವಿ ಆಡ್ತೀವಿ ಹಂಗ ವಿಶೇಷವಾಗಿ ಗೌರಿ ಹಬ್ಬ ಮಾಡ್ತೀವಿ ಮಕ್ಕಳು ಗಂಡ ಎಲ್ಲರೂ ಹೋಗಿರ್ತಿವಿ ಖುಷಿಯಿಂದ ಇದ್ದು ಎರಡು ದಿನ ಹಬ್ಬ ಮಾಡ್ಕೊಂಡು ಬರ್ತೀವಿ ಆಮೇಲೆ ನನ್ಗೂ ಮನೆಯಲ್ಲೇ ಇದ್ದೂ ಇದ್ದೂ ಇದ್ದೂ ದಿವಸ ಅದೇ ಮಾಡಿದ್ದೇ ಮಾಡಿಕ್ ಮಾಡಿ ಅಡುಗೆ ಊಟ ಮಾಡಿ ಮಾಡಿರ್ತೀವಿ ವಿಶೇಷವಾಗಿ ಹಬ್ಬ ಅಂತ ಅಂದು ಬಂದಾಗ ವಿಶೇಷ ಹಬ್ಬ ಮಾಡಿ ಎಲ್ಲರೂ ಮನೇವ್ರ್ ಮನೆ ಎಲ್ಲಾರು ಕುತ್ಕಂಡು ಒಟ್ಟಿಗೆ ಕುತ್ಕಂಡು ಬಾಳೆದೆಲ್ಯಾಗ ಊಟ ಮಾಡ್ತೀವಿ ನನ್ನ ಮಕ್ಕಳು ಬಾಳೆಯೆಲೆ ತಗೊಂಬಂದು ಊಟ ಮಾ ಎಲ್ಲದು ಐ ತೈ ಐಟಮ್ ಇಟ್ಟು ಫೋಟೊ ತೆಗೆದು ಮತ್ತು ಖುಷಿಯಿಂದ ಹಬ್ಬ ಮಾಡ್ತೀವಿ ಅಂತಂದು ಎಲ್ಲ ಹಬ್ಬ ಮಾಡಿ ಎಲ್ಲ ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ಅಡಿಗೆ ಅಂತಂದೇಳಿ ಮಾಡಿ ಊಟ ಮಾಡಿ ಹಬ್ಬನ ಒಳ್ಳೆಯ ರೀತಿಯಿಂದ ನಾವು ಹಬ್ಬಗಳನ್ನ ಮಾಡ್ತೀವಿ